ಹಲೋ ಮೇಡಮ್ ನಾನು ವಿಕಾಸ್ ಅಂತ ಮಾತಾಡ್ ಹ್ಞೂ ಹ್ಞ್ ನಿಮ್ಮ ಕಂಪ್ನೀ ವರ್ಕಿಂಗು ಇದು ಮೇಡಮ್ ಕ್ಯಾಂಡಿಡೇಟು ಹ್ಞೂ ನಮ್ಮದು ಇದು ಮೇಡಮ್ ಸ್ಯಾಲ್ರಿ ಬ್ರ್ಯಾಂಚ್ ಮೇಡಮ್ ನಮ್ಮದು ಹೂವಿನ ಹಡಗ್ಲಿ ಮೇಡಮ್ ಹೂವಿನ ಹಡಗ್ಲಿ ಅದು ಅದು ಹೂವಿನ ಹಡಗ್ಲಿ ಮೇಡಮ್ ಹೂವಿನ ಹಡಗ್ಲಿ ಬ್ರ್ಯಾಂಚ್ ಅದೆ ಮೇಡಮ್ ಏನಿಲ್ಲ ಮೇಡಮ್ ಇವಾಗ ನಾನು ಕಂಪ್ನಿಗೆ ಜಾಯ್ನ್ ಆಗಿ ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಮೇಡಮ್ ಬಟ್ಟೂ ನಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದ ಸ್ಯಾಲ್ರಿ ನಂಗೆ ಸಿಗ್ತಾಯಿಲ್ಲ ಮೇಡಮ್

ಹಾಂ ಮೇಡಮ್ ಬಟ್ ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗದ್ಕೆ ಸೊಲ್ಪ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿದರೆ ನಮ್ಗ ಅನುಕೂಲ ಆಗತ್ತೆ ಅಂತ ನಾವು

ಹಾಂ ಎಸ್ ಮೇಡಮ್ ಮೇಡಮ್ ಇವಾಗ ಅಲ್ಟರ್ನೇಟಿವ್ ಇದಕ್ಕೆ ಇನ್ಕ್ರೀಸ್ ಸ್ಯಾಲ್ರಿ ಅಂದರೆ ನಾ ಮತ್ತೆ ಜಾಸ್ತಿ ಅವರ್ ವರ್ಕ್ ಮಾಡೋದ ಮಾಡಿದ್ದ

ಹಾಂ ಓಕೆ ಮೇಡಮ್

ಮೇಡಮ್ ಅಂದರೆ ಇವಾಗ ನಮ್ಮ ಬ್ರ್ಯಾಂಚ್ಗು ಬೇರೆ ಬ್ರಾಂಚ್ಗೂ ಕಂಪೇರ್ ಮಾಡಿದ್ನೆಪ್ಪ ಅಂದರೆ ಇವಾಗ್ ಜಾಯಿನ್ ಆದರ್ಗೆ ಅಲ್ಲಿ ಸಲ್ಪ ಸ್ಯಾಲ್ರಿ ಜಾಸ್ತಿ ಆಗಿ ನಮ್ಗ ಸೊಲ್ಪ ಸ್ಯಾಲ್ರಿ ಕಡಿಮೆ ಆಗುತ್ತಲ್ಲಾ ಹಾಗಾಗೀ ನಾನು ಕೇಳ್ದೆ ಮೇಡಮ್ ಈ ಥರ

ಹಾಂ ಓಕೆ ಮೇಡಮ್

ಮೇಡಮ್ ಮತ್ತೆ ಇವಾಗ ಅಂದರೆ ಇವಾಗ ಸಪೋಸ್ ಇವಾಗ ಇದೆ ಕಂಪ್ನಿಯಲ್ಲಿ ಬೇರೆ ಏನಾದರು ಅಲ್ಟರ್ನೇಟಿವ್ ವರ್ಕ್ಸ್ ಇದ್ದರೆ ಮಾಡಿದರೆ ಮತ್ತೆ ಅದಿಕ್ಕೆಲ್ಲ ಸ್ಯಾಲ್ರಿ ಬರೋ ಚಾನ್ಸಸ್ ಇದೆಯಾ ಮೇಡಮ್ ಅಥ್ವಾ ಇಲ್ಲ ನೀವು ಇದೇ ಕಾನ್ಸ್ಟೆಂಟ್ ಆಗಿ ಹಾಂ ಹಾಂ ಹಾಂ ಸರಿ ಕ್ವಾಲಿಫಿಕೇಶನ್ ಇದೆ ಮೇಡಮ್ ಮತ್ತೆ ಅದು ಸಪ್ರೇಟ್ ಆಗಿ ಏನಾದರು ಇಂಟ್ರಿವ್ ಕೊಟ್ಟು ಜಾಯ್ನ್ ಆಗ್ಬೇಕಾ ಅಥ್ವಾ ಇಲ್ಲಾ ನಾರ್ಮಲಿ ಇದು ಮಾಡ್ತಾ ಇರೋ ವರ್ಕಿಂಗ್ ಬೇಸಿಸ್ ಮೇಲೆ ನೀವು ತಗೊಳ್ತೀರಾ ಅಥ್ವಾ ಏನು ಅಂತ ಕೇಳನ ಹಾಂ ಮೇಡಮ್ ಅದು ಸ್ಯಾಲ್ರೀ ಎಕ್ಸ್ಪೆಕ್ಟೆಡಾಗಿ ಕೊಡೀರಾ ಮೇಡಮ್